ನನ್ನ ಪ್ರಕಾರ ಒಂದು ಮನರಂಜನೆ ಅಂತ ಬಂದರೆ ಒಂದು ಹಬ್ಬ ಆಚರಣೆಗಳು ಅಂತ ಬಂದರೆ ನನಗೆ ಹೆಚ್ಚು ಕುಟುಂಬದಲ್ಲಿ ಆಚರ್ಸೋಕ್ಕೆ ಇಷ್ಟ ಆಗುತ್ತೆ ಏಕಂದರೆ ಇದು ಕುಟುಂಬದಲ್ಲಿ ಆಚರಿಸೋದ್ರಿಂದ ತುಂಬಾ ಎಲ್ರು ಸಂತೋಷವಾಗಿ ಆಚರಿಸ್ಬೋದು ಆ ಒಂದು ತುಂಬಿದ ಕುಟುಂಬದಲ್ಲಿ ಆಚರಿಸೋದ್ರಿಂದ ಹೆಚ್ಚು ಸಂತೋಷವಾಗಿರ್ತಾರೆ ಒಂದು ಯಾವುದೇ ಒಂದು ಒಂದು ಬಂಧ ಒಂದು ಬಾಂಡಿಂಗ್ ಅನ್ನೋದು ಹೆಚ್ಚು ಕನೆಕ್ಟಾಗಿರುತ್ತೆ ಆದ್ರಿಂದ ನಾನು ಹೆಚ್ಚು ನಮ್ಮ ಮನೋರಂಜನೆ ಒಂದು ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಏನೇ ಇದ್ದರೂ ನಮ್ಮ ಕುಟುಂಬದಲ್ಲೆ ಆಚರ್ಸ್ಕೊಳ್ಳೋಕೆ ಇಷ್ಟಪಡ್ತೇನೆ ಇನ್ನೂ ಹೇಳೋದಾದ್ರೆ ಈಗ ಸ್ನೇಹಿತರಲ್ಲಿ ಸ್ನೇಹಿತ್ರಲ್ಲಿನು ಸ್ವಲ್ಪ ಮಟ್ಟಿಗೆ ನಾನು ಆಚರ್ಸ್ಕೊಳೋಕೆ ಇಷ್ಟಪಡ್ತೇನೆ ಕೆಲವೊಂದು ಹಬ್ಬಗಳನ್ನು ಕುಟುಂಬದಲ್ಲೇ ಆಚರಿಸಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಕೆಲವೊಂದು ಹಬ್ಬಗಳನ್ನು ಸ್ನೇಹಿತರಲ್ಲಿ ಆಚರಿಸ್ಕೊಂಡ್ರೆ ಅದೂ ಚೆನ್ನಾಗಿರುತ್ತೆ